ಹಾಂ ಹೇಳಿ ನಾಳೆ ನಮ್ದು ಮದುವೆ ಇದೆ ಮದುವೆಗೆ ಅಲಂಕಾರ ಮಾಡೋದಕ್ಕೆ ಮಂಟಪಕ್ಕೆ ಹೂವು ಹೂವು ಮತ್ತು ಡೆಕೋರೇಷನ್ ಮಾಡೋಕೆ ಬೇಕಾಗಿತ್ತು ನಿಮ್ಮ ತಾಳಿ ಇದೆಯಾ ಹೌದಾ ಅರ್ಶಿಣ ಶಾಸ್ತ್ರಕ್ಕೆ ಬೇಕು ಈ ಮೆಹಂದಿ ಕಾರ್ಯಕ್ಕೆ ಬೇಕು ಈಗ ಸೀರೆ ಎಲ್ಲ ಡಿಸೈನೂ ಡೆಕೋರೇಷನ್ ಮಾಡ್ತಿರಿ ಹೌದು ರೀ ಬ್ಲೌಸೆಲ್ಲ ಡಿಸೈನ ಹೌದ್ ರೀ ನಂಗೆ ಮಂಟಪ ಚೆನ್ನಾಗಿ ಅಲಂಕಾರ ಮಾಡಿ ಕೊಡ್ಬೇಕು ರೀ ಜಾಸ್ತಿ ಹೂವು ಹಾಂ ಟ್ರಡಿಶ್ನಲಾಗಿ ಇರ್ಬೇಕು ರೀ ಹೌದು ರೀ ಮೆಹಂದಿ ಹಾಕ್ತಾರೆ ರೀ ಹೌದು ರೀ ನಾಳೇ ನೀವು ಆಪೀಸ್ ಒಳಗೆ ಇರ್ತಿರ ರೀ ಹೌದು ರೀ ಸರಿ ತಗೋರಿ ನಾಳೆ ಬರ್ತಿ ತಗೋರಿ ಆಫೀಸಿಗೆ ಹಾಂ ರೀ ಸರಿ ತಗೋರಿ ನಿಮ್ಮ ಆಫೀಸ್ ಎಲ್ಲಿ ಬರತ್ತೆ ರೀ ಹೌದು ರೀ ರೂಟ್ ಹಾಕಿಬಿಡ್ರಿ ನಾವು ಬರ್ತಿವಿ ರೀ ಹಾಂ ರೀ ಸರಿ ರೀ ಬಾಯ್ ರೀ